ನನಗೆ ಬಂದು ಯೋಗ ಅಂದರೆ ತುಂಬ ಇಷ್ಟ ನಾನು ಅದೇ ರೀತೀ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಕ್ಲಾಸ್ ಟೀಚರ್ ಒಬ್ಬರಿದ್ರು ಅವ್ರು ಹೇಳ್ಕೊಡೋರ್ ನಮಗೆ ಯೋಗ ಎಲ್ಲ ಅದೇ ರೀತಿ ಮೆಡಿಟೇಷನ್ಗಳಷ್ಟೇ ಹೇಳ್ಕೊಡ್ತಾಯಿದ್ರು ಅವ್ರು ಹೇಳೋದು ನೀವು ನಿಮಗೇನಾದ್ರು ನೀವೇನಾದರು ಯೋಗ ಮೆಡಿಟೇಷನ್ ಎಕ್ಸಸೈಸ್ ಈ ವಾಕಿಂಗ್ ಈ ರೀತಿ ಏನಾದರು ಮಾಡ್ತಾಯಿದ್ರೆ ನಿಮಗೆ ಬಾಡಿ ಫುಲ್ ಫುಲ್ ಆ್ಯಕ್ಟಿವ್ ಆಗಿರುತ್ತೆ ಅದೇ ರೀತಿ ನೀವು ಅಷ್ಟೆ ಬೇರೆ ಒಬ್ಬರಿಗೆ ಹೇಳ್ಕೊಡಿ ಹೇಳಿಕೊಟ್ರೆ ಏನು ಕೆಟ್ಟದೇನಲ್ಲ ತುಂಬ ಒಳ್ಳೇದಾಗುತ್ತೆ ಸೊ ನೀವು ಅದನ್ನು ಮಾಡಿ ನೋಡ್ರಿ ಬೇಕಾದರೆ ಅದರಿಂದ ಎಷ್ಟೊಂದು ಒಳ್ಳೆದಾಗುತ್ತೆ ಇವಾಗ ನೀವೇನಾದರು ಓದ್ತಾಯಿರ್ತಿರಾ ಓದೋವಾಗ ಮೈಂಡ್ಗೆ ಅಷ್ಟೇನು ಹತ್ತೋದಿಲ್ಲ ಏನ್ಮಾಡೋದಪ್ಪ ಅಂತ ನೀವು ಯೋಚಿಸ್ತಾ ಇರ್ತಿರಾ ಸೊ ಅಂಥ ಟೈಮಲ್ಲಿ ನೀವು ಓದೋದಕ್ಕು ಮುಂಚೆ ಒಂದು ಹತ್ತು ನಿಮಿಷ ಕಡಿಮೆ ಅಂದರೆ ಒಂದು ಐದು ನಿಮಿಷ ಕೂಡ ಪರವಾಗಿಲ್ಲ ಹೋಯ ಮೆಡಿಟೇಷನ್ ಮಾಡ್ರಿ ಮೆಡಿಟೇಷನ್ ಮಾಡೋವಾಗ ಏನು ಆಕ್ ಆ ಕಡೆ ಈ ಕಡೆ ಕೂಡ ತಿರ್ಗಿ ನೋಡಬಾರ್ದು ಫುಲ್ ಸ್ಟ್ರೈಟಾಗಿ ಕೂತ್ಕೊಂಡಿರ್ಬೇಕು ಆವಾಗ ಮೆಡಿಟೇಷನ್ ಮಾಡ್ರಿ ಮೆಡಿಟೇಷನ್ ಮಾಡೋವಾಗ ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ ಫ್ರೀ ಆಗುತ್ತೆ ಆವಾಗ ಮತ್ತು ನೀವು ಓದು ಓದ್ರಿ ಆವಾಗ ನಿಮಗೆ ಹತ್ತುತ್ತೆ ಮೈಂಡ್ಗೆ ಹತ್ತುತ್ತೆ ಅದೇ ರೀತಿ ನಾವು ಡೈಲಿ ಮಾಡ್ತಾಯಿದ್ರೆ ಮೆಡಿಟೇಷನ್ ಮಾಡ್ತಾಯಿದ್ರೆ ನಮಗೆ ಕಾನ್ಸನ್ಟ್ರೇಷನ್ ಬಂದು ತುಂಬ ಜಾಸ್ತಿ ಆಗುತ್ತದೆ ಅಂದ್ರೆ ಜ್ಞಾನ ಶಕ್ತಿ ಜಾಸ್ತಿ ಆಗುತ್ತೆ ಏನಾದರು ಹೇಳ್ತಾಯಿದ್ರೆ ನಮಗೆ ಗೊತ್ತಿಲ್ದೇ ನಮ್ಮ ಮೈಂಡ್ಗೆ ಅಷ್ಟೇ ಸ್ಟ್ರಾಂಗಾಗಿ ಕೂತ್ಕೊಳುತ್ತೆ ಅಷ್ಟೊಂದು ಒಳ್ಳೆದು ಮೆಡಿಟೇಷನ್ ಆಗಲಿ ಯೋಗಾಸನ ಆಗಲಿ ಎಲ್ಲನು ಆಗಲಿ ಸೊ ಇವಾಗ ನಾನು ಏನ್ಮಾಡ್ತಾಯಿದಿನಿ ಅಂದರೆ ಇವಾಗ ನಾನು ಮನೇಯಲ್ಲೆ ಇದೀನಲ್ಲಾ ನನ್ನ ಮಗನ್ಗು ನಾನು ಹೇಳ್ಕೊಡ್ತಾಯಿದೀನಿ ಈ ರೀತಿಯೆಲ್ಲ ನನ್ನ ಮಗನೂ ಮಾಡ್ತಾನೆ ಅದೇ ರೀತಿ ನನ್ನ ನಾನು ಏನುಮಾಡ್ತೀನಿ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳಿ ಬಿಟ್ಟು ನಾನು ಒಂದು ಇಪ್ಪತ್ತು ನಿಮಿಷ ಹಂಗೇ ವಾಕಿಂಗ್ ಮಾಡ್ತೀನಿ ಜಾಸ್ತಿ ದೂರ ಏನು ಹೋಗಲ್ಲ ಅದೇ ನಾನು ಒಂದು ಇಪ್ಪತ್ತು ನಿಮಿಷ ಹಂಗೇ ವಾಕಿಂಗ್ ಮಾಡ್ತೀನಿ ಒಂದೊಂದು ಸರಿ ಎಕ್ಸಸೈಸ್ ಮಾಡ್ತೀನಿ ನನ್ನ ಮಗನ್ಗು ನಾನು ಮನೇಯಲ್ಲೆ ಇರ್ತೀನಲ್ಲಾ ಒಂದೊಂದು ಸರಿ ನನ್ನ ಮಗನ್ಗೆ ಹೇಳ್ಕೊಡ್ತಾಯಿದಿನ್ ನನ್ನ ಮಗನು ಸ್ಕೂಲ್ಗೆ ಬೇರೆ ಹೋಗಲ್ಲಲ ಈಗ ಅದಕ್ಕೆ ನನ್ನ ಮಗನಿಗು ಹೇಳ್ಕೊಡ್ತಾಯಿದಿನಿ ಅವನೆಷ್ಟ್ ಚೆನ್ನಾಗ್ ಗೊ ಮಾಡ್ತಾನೆ ಗೊತ್ತಾ ಅಷ್ಟೊಂದು ಚೆನ್ನಾಗ್ ಮಾಡ್ತಾನೆ ಇದರಿಂದ ನಮಗೆ ಅಡ್ವಾಂಟೇಜಸ್ ಕೂಡ ತುಂಬ ಇದೆ ಗೊತ್ತಾ ಇವಾಗ ನಮಗೆ ಫುಲ್ ಬಾಡಿ ಹ್ಯಾಕ್ಟಿವ್ ಆಗುತ್ತೆ ಸೊ ಒಂದೊಂದು ಸರಿ ದಪ್ಪ ಇರ್ತಿರಲ್ಲ ದಪ್ಪ ಅವಾಗೂ ಅಷ್ಟೆ ನಮಗೆ ಅಷ್ಟೇನು ಜಾಸ್ತಿ ಫಾಸ್ಟಾಗಿ ಓಡೋಕ್ಕಾಗಲ್ಲ ನಡಿಯಕ್ಕಾಗಲ್ಲ ಸೊ ಹಂಗೆಲ್ಲ ಇರುತ್ತೆ ಸೊ ಕೂತಕಡೆ ಕೂತಿರ್ತೀರಿ ಮಲಗಿರ್ತೀರಿ ನಮ್ಮ ಕೆಲಸ ಮಾಡಕ್ಕೆ ಆಗಲ್ಲ ಒಂಥರ ಆಯಾಸ ಆಗುತ್ತೆ ಅಂಥ ಟೈಮಲ್ಲಿ ನೀವೇನಾದರು ಎಕ್ಸಸೈಜ್ ರೀತಿಯೆಲ್ಲ ಎಲ್ಲನು ಈ ರೀತಿ ಮಾಡಿದರೆ ಎಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತಾ ಬಾಡಿಗೆ ಆದರೆ ನಮ್ಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಮೊದಲು ನಾನು ಮಾಡ್ತಾಯಿದಿರಿಲ್ಲ ಅಂದರೆ ನಾನೂ ಮಾಡ್ತಾಯಿದಿರಿಲ್ಲ ಆಮೇಲೆ ನಮ್ಮ ಟೀಚರೆಳೋವಾಗ ಕೂಡ ನಾನು ಸ್ವಲ್ಪ ಕೇರ್ಲೆಸ್ ಆಯಿತು ಆಮೇಲೆ ಬರ್ತಾ ಬರ್ತಾ ನಾನು ಸ್ವಲ್ಪ ದಪ್ಪ ಆದೆ ಆವಾಗ ನಾನು ಸರಿ ಈ ರೀತಿ ಸ್ವಲ್ಪ ಸಣ್ಣ ಆಗಬೇಕಿದ್ರೆ ಏನ್ಮಾಡಬೇಕು ಅಂತ ನಾನು ಯೋಚನೆ ಮಾಡಿ ಸರಿ ನಮ್ಮ ಟೀಚರ್ ಹೇಳೋ ಪ್ರಕಾರ ನಾನು ಮಾಡಿದೆ ನಾನು ಮಾಡಿದ್ದಕ್ಕೆ ನನಗೆ ಬಾಡಿ ಫುಲ್ ಆ್ಯಕ್ಟಿವ್ ಆಗ್ತಾಯಿದೆ ಅದೇ ರೀತಿ ನಾವು ಡಾನ್ಸ್ ಮಾಡಿದ್ರು ಅಷ್ಟೆ ಡಾನ್ಸ್ ಕೂಡ ಒಂಥರ ಯೋಗಾಸನ ಮೆಡಿಟೇಷನ್ ಬಗ್ಗೆ ಯೋಗಾಸನ ಬಂದರೆ ಸೊ ಎಕ್ಸಸೈಜ್ ಬಗ್ಗೆ ವಾಕಿಂಗ್ ಈ ಥರನೇ ಇರುತ್ತೆ ಆವಾಗ ಬಾಡಿ ಫುಲ್ಲು ಚೇ ಇದಾಗುತ್ತಲ್ಲ ಸೊ ಅದರಿಂದ ಅದು ಕೂಡ ನಮ್ಮ ಬಾಡಿಗೆ ಎಷ್ಟೋ ಒಂದು ಒಳ್ಳೇದಾಗಿರುತ್ತೆ ಫುಲ್ ಆ್ಯಕ್ಟಿವ್ ಆಗಿರುತ್ತೆ ನಮ್ಮ ಬಾಡಿಯಲ್ಲಿ ಕೊಬ್ಬಿನಾಂಶ ಇದ್ರು ಅಷ್ತೆ ಕರಗೋ ಚಾನ್ಸಸ್ ಇದೆ ಇದು ತುಂಬ ಒಳ್ಳೆದು ಏನು ಕೆಟ್ಟದ್ದಲ್ಲ ಅದೇ ರೀತಿ ನಾನು ನನ್ಗೆ ಗೊತ್ತಿರೋರಿಗೆ ನಾನೆ ಹೇಳ್ಕೊಡ್ತಾನೇ ಇದೀನಿ ಅದೇ ರೀತಿ ನಾನು ಸ್ಕೂಲ್ಗೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಆವಾಗ ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ನಾವು ಸಾಯಂಕಾಲ ಹೊತ್ತು ಟ್ಯೂಷನ್ ಒನ್ ಅವರ್ ಮಾಡಬೇಕು ಟ್ಯೂಷನ್ ಒನ್ ಅವರ್ ಮಾಡಬೇಕಾದ್ರೆ ಅದೇ ರೀತಿ ನಾನೇನು ಮಾಡ್ತಾಯಿದ್ದೆ ನನ್ನ ಸ್ಟೂಡೆಂಟ್ಸ್ಗೆ ಅವ್ರಿಗೆ ನಾನು ಯೋಗ ಫಸ್ಟ್ ಯೋಗಾ ಮಾಡಸ್ತಾಯಿದ್ದಿದು ಒಂದು ಟ್ಯೂಷನ್ ಮಾಡೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಇದೆ ಅನ್ನೋವಾಗ ನಾನು ಫಸ್ಟ್ ಅವ್ರಿಗೆ ಯೋಗ ಮಾಡಿಸ್ತಾಯಿದ್ದೆ ಯೋಗ ಮಾಡಿಸ್ತಾಯಿದ್ದೆ ಮೆಡಿಟೇಷನ್ ಮಾಡಿಸ್ತಾಯಿದ್ದೆ ಆಮೇಲೆ ಎಲ್ಲ ಆದ ನಂತರ ಮತ್ತು ನಾವು ಟ್ಯೂಷನ್ ಮುಗಿಸ್ಬಿಟ್ಟು ನಾವು ಮನೆಗೆ ಬರೋದು ಒಂದು ಸಿಕ್ಸ್ ತರ್ಟಿ ಆಗೋಗುತ್ತೆ ಆಮೇಲ್ ಟ್ಯೂಷನ್ ಒನ್ ಅವರ್ ಮಾಡಿಬಿಟ್ಟು ಅದಾದ ನಂತರ ಮಕ್ಕಳ್ಗೆ ಏನುಮಾಡ್ತೀರಾ ಅಂದರೆ ರನ್ನಿ ರನ್ನಿಂಗ್ ಮಾಡಬೇಕು ಅಂತ ಹೇಳ್ತೀವ್ ನಾವು ಫು ಫೀಲ್ಡ್ ಬಂದು ದೊಡ್ಡದಾಗಿದೆ ಅಲ ಅಲ್ಲಿ ಫೀಲ್ಡಲ್ಲಿ ನಾವೇನುಮಾಡ್ತಿರಿ ರನ್ನಿಂಗ್ ಮಾಡೊಕ್ಕೆ ಬಿಡ್ತೀವಿ ನಾವು ಅವರನ್ನ ಅವರು ರನ್ನಿಂಗ್ ಮಾಡಿಕೊಂಬರ್ತಾರೆ ಆಮೇಲ್ ಅವರು ಆಮೇಲೆ ಬಂದಾದ ನಂಗೆ ಕ್ಷ್ ತಕ್ಷಣ ವಾಟರ್ ಕೊಡ್ತೀರಿ ವಾಟರ್ ಕುಡಿತಾರೆ ಆಮೇಲೆ ಒಂದು ಹತ್ತು ನಿಮಿಷ ಸ್ ಕೂತ್ಕೊಳ್ತಾರೆ ಆಮೇಲೆ ಅವ್ರು ಸ್ವಲ್ಪ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಲ್ಲ ಸೊ ಅವಾಗ ಹಂಗು ಹಿಂಗು ಟೈಮ್ ಹೋಗಿ ಸಿಕ್ಸ್ ತರ್ಟಿ ಆಗುತ್ತೆ ಅದೇ ರೀತಿ ಮನೆಗೆ ಹೋಗಿ ಅಂತೇಳ್ತಿರಿ ಆದರೆ ನಾವು ಏನಿದು ಇಲ್ಲಿದಿರಿ ಅಂದರೆ ರಾತ್ರಿ ಮಲ್ಗೋವಾಗ ಅಷ್ಟೆ ಒಂದು ಐದು ನಿಮಿಷ ಮೆಡಿಟೇಷನ್ ಮಾಡಿ ತುಂಬ ಒಳ್ಳೆದು ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಅಷ್ಟೆ ಬೇಗ ಎದ್ದೇಳ್ತಿರಲ್ಲ ಅವಾಗು ಅಷ್ಟೆ ಒಂದು ಐದು ನಿಮಿಷ ಮೆಡಿಟೇಷನ್ ಮಾಡಿ ತುಂಬ ಒಳ್ಳೇದ್ ನಮಗೆ ನಿಮಗೆ ಕಾನ್ಸನ್ಟ್ರೇಷನ್ ತುಂಬ ಹೆಚ್ಚಾಗುತ್ತೆ ಅಷ್ಟೊಂದ್ ಚೆನ್ನಾಗಿರುತ್ತೆ ಅಂತ ನಾನು ಅವ್ರಿಗೆ ಹೇಳಿದಿನ್ ಅದೇ ರೀತಿ ನನ್ನ ಸ್ಟೂಡೆಂಟ್ಸು ಅಷ್ಟೆ ನನ್ನ ಸ್ಟೂಡೆಂಟ್ಸ್ ತುಂಬ ಫಾಲೋ ಮಾಡಿದ್ದಾರೆ ಅದೇ ರೀತಿ ಅವ್ರ್ ನಮ್ಗೆ ಬಂದು ಹೇಳ್ತಾರೆ ಮ್ಯಾಮ್ ನೀವು ಹೇಗೆ ನೀವು ಹೇಳಿದ್ರಲ್ಲ ನಾ ಇಲ್ಲಿ ಈ ರೀತಿ ಫಾಲೋ ಮಾಡ್ತಾಯಿದೀನಿ ನನಗೂ ಬಾಡಿ ಫುಲ್ ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ತಾರೆ ಅದೇ ರೀತಿ ನಾವು ಮತ್ತು ಮದುವೆ ಆಗೋದಿಕ್ಕೆ ಮುಂಚೆ ಅಷ್ಟೆ ನಾನು ನಮ್ಮಅಕ್ಕ ತಂಗೀರು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ನಾವೇನು ಮಾಡ್ತಾಯಿದ್ವಿ ಅಂದರೆ ವಾಕಿಂಗ್ ಹೋಗ್ತಾಯಿದ್ರಿ ಐದು ಗಂಟೆಗೆ ವಾಕಿಂಗ್ ಹೋಗ್ತಾಯಿದ್ರಿ ವಾಕಿಂಗ್ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಮರಗ್ಳು ಗಿಡಗ್ಳು ಕಮಲ ಹೂವುಗ್ಳು ಮತ್ತು ಕೆರೆ ಎಲ್ಲ ಇರುತ್ತಲ್ಲ ಆ ಕೆರೆಯಲ್ಲಿ ಕಮಲ ಹೂವುಗ್ಳೆಲ್ಲ ಬಿಡ್ತಾಯಿತ್ತಲ್ಲ ಸೊ ನಾವು ಇನ್ನೇನು ಮಾಡ್ತಾಯಿದ್ರಿ ಕಿತ್ಕೊಳ್ತಾಯಿದ್ರಿ ಆಡ್ತಾಯಿದ್ರಿ ವಾಕಿಂಗ್ ಹೋಗಿ ಅಲ್ಲೇ ಡ್ಯಾನ್ಸ್ ಏನೇನೋ ಏನೇನೋ ಮಾಡೋದ್ ಚೇಷ್ಟೆಗ್ಳೆಲ್ಲ ಸೊ ಅಷ್ಟೇ ಚೇಷ್ಟೆಗ್ಳ ಮಾಡ್ತೇವಂದರೆ ನಾವು ಎಕ್ಸಸೈಜ್ ಮಾಡ್ತಾಯಿದಿರಪ್ಪ ನಾವು ಹಂಗೆ ಸುಮ್ಮನೆ ಇರ್ತಿದ್ದಿಲ್ಲ ನಾವು ಅಷ್ಟೊಂದು ಚೆನ್ನಾಗ್ ಮುಗಿಸ್ಬಿಟ್ ನಾವು ಮನೆಗೆ ಬರ್ತಾಯಿದ್ರಿ ನಾನು ಯಾವತ್ತೂ ಅದ್ರಲ್ಲಿ ಮಾತ್ರ ಇದು ಮ ತಡೆ ಮಾಡ್ತಾಯಿದಿರಿಲ್ಲ ನಾವು ಅದೇ ರೀತಿ ಮಾಡಲೇಬೇಕು ನಮ್ಮ ಬಾಡಿಗೆ ತುಂಬ ಒಳ್ಳೇದಾಗುತ್ತೆ ತುಂಬ ತಂಪನ್ನು ಕೊಡುತ್ತೆ ಸೊ ಇಷ್ಟೆಲ್ಲ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಆರೋಗ್ಯಕ್ಕೆ